ನಮಸ್ಕಾರ ಸರ್ ನಾನು ನಿಮ್ಮ ವಿದ್ಯಾರ್ಥಿ ನಿಮ್ಮ ಕಾಲೇಜ್ನಲ್ಲಿ ಓದಿದ್ದು ಸರ್ ಸುಹಾನಿ ವಿದ್ಯಾರ್ಥಿ ಇದ್ದೀನಿ ಅಲ್ರಿ ಸುಹಾನಿ ರೀ ಸೆಕೆಂಡ್ ಪಿ ಯು ಸಿ ರೀ ನಮ್ಮ ಪಪ್ಪಂದು ಟ್ರಾನ್ಸ್ಫರ್ ಆಗ್ಯದ ರೀ ಬೆಂಗ್ಳೂರ್ಗೆ ಅದಕ್ಕೋಸ್ಕರ ನಂಗೆ ರೀ ನನ್ನ ಟಿ ಸಿ ಬೇಕಾಗಿತ್ತು ರೀ ಹಾಂ ರೀ ನಮ್ಮ ಇಲ್ಲ ಇಲ್ಲ ರೀ ಇರ್ಲಾತ್ ಬಿ ಆಗಲ್ಲ ರೀ ನಮ್ಮ ಪಪ್ಪಗೆ ಅಲ್ಲೆ ಟ್ರಾನ್ಸ್ಫರ್ ಆಗ್ಯದ ನಮ್ಮ ಫ್ಯಾಮ್ಲಿ ಎಲ್ಲ ಅಲ್ಲೆ ಹೋಗ್ಲತದ ರೀ ನಾನು ಒಮ್ಮಕ್ ಒಬ್ಬಾಕಿ ಒಬ್ಬಾಕಿನೆ ಇರ್ಬೇಕು ಆಗ್ತದ ರೀ ನಾನು ಪತ್ರ ಬರ್ದು ಕೊಡ್ತೇನೆ ರೀ ಹೆಂಗಾರ ಮಾಡಿ ರಿಕ್ವೆಸ್ಟ್ ಮಾಡ್ಲತಿನಿ ರೀ ಅದೆ ಲೆಟ್ರ್ ಬರ್ದು ಕೊಡ್ತೀವಲ್ಲ ಸರ್ ಅಲ್ಲಿ ಅಲ್ಲಿಂದ ಬರ್ಸ್ಕೊಳ್ತಾ ನಮ್ಮ ಅಪ್ಪನ್ಗ ಹೇಳಿ ಬರ್ಸ್ಕೊಂಡು ತಗೊಂಡು ಬಾ ಅಂತೀರಿ ಬೆಂಗ್ಳೂರ್ನಾಗ ರೀ ಆರ್ ಕೆ ಕಾಲೇಜ್ ರೀ

ಎಷ್ಟು ದಿನ ಆತದ ರೀ ಹಾಂ ರೀ ಅಷ್ಟು ದಿನ ವೇಯ್ಟ್ ಮಾಡಕ್ಕೆ ಆಗಲ್ರಿ ನಮ್ಮ ಪಪ್ಪಂಗೆ ನಾಳೆಗೆ ಟ್ರಾನ್ಸ್ಫರ್ ಆಗ್ಲತ ನಾಳೆಗೆ ಹೋಗ್ಬೇಕಾಗ್ತದ ರೀ

ಫೀಝ್ ಎಲ್ಲ ಕೊಟ್ಟಿರ್ತೀವಿ ರೀ ಎಷ್ಟು ಬೇಕಾದರು ಅಷ್ಟೆ ಜಲ್ದಿ ಮಾಡ್ರಿ ನಮ್ಗ ಹೋಗ್ಬೇಕು

ಆಯ್ತದ ರೀ ಸಿಗ್ತದ ನೀವು ಮನ್ಸು ಮಾಡ್ರಿ ಮನ್ಸು ಮಾಡ್ರಿ ಹಾಂ ರೀ ಸರ್ ಹಾಂ ರೀ ಹಾಂ ರೀ ಹಾಂ ರೀ ತ್ಯಾಂಕ್ ಯು ರೀ ಬರ್ತೀವಿ ರೀ ನಾಳೆಗೆ